ಇಲ್ಲಿ ನಮ್ಮ ಸೈಡ್ ಬಂದು ಭಾಳ ಜನ ಎಲ್ಲರು ಫ್ಯಾಕ್ಟ್ರಿ ಮೇಲೆ ಡಿಪೆಂಡ್ ಆಗಿದಾರೆ ಅಂದರೆ ಫ್ಯಾಕ್ಟ್ರಿ ಅಂದರೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿವೆ ಇಲ್ಲಿ ಜನ ಎಲ್ಲ ಮೂರು ಕಾರ್ಖಾನೆಗಳಿವೆ ಮೂರಂದರೆ ಎಸ್ ಎಲ್ ಆರ್ ಅಂತೇಳಿ ಒಂದು ಅದರಲ್ಲಿ ಸುಮಾರು ಒಂದು ಎರಡು ಸಾವಿರ ಜನಯಿಂದ ಅಲ್ಲಿ ಹೋಗಿ ಬರ್ತಾ ಇದ್ದಾರೆ ಅಲ್ಲಿ ಹೋಗ್ ಬಂದ ನಂತರ ಅವ್ರಿಗೆ ಅದೇ ಜೀವನ ಅಂತೇಳಿ ಇದು ಮಾಡ್ತಿದ್ದಾರೆ ಇನ್ನು ಒಂದು ಬಿ ಎಮ್ ಎಮ್ ಅಂತ ಅದು ದೊಡ್ಡ ಕಂಪನಿಯಿದೆ ಅಲ್ಲಿ ಒಂದು ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಹೋಗ್ತಿದ್ದಾರೆ ಅವ್ರಿಗು ಅದೇ ಜೀವನ ಅಂತೇಳಿ ಅನ್ಕೊಂಡ್ ಹೋಗ್ತಿದ್ದಾರೆ ಇಲ್ಲಿ ಜನ ಬಂದ್ಬಿಟ್ಟು ಈ ಫ್ಯಾಕ್ಟ್ರಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಇದಿಲ್ಲನಪ್ಪ ಅಂದರೆ ಭಾಳ ಜನ ಕೆಲಸಕ್ಕಾಗಿ ಪರದಾಡೋ ಪರಿಸ್ಥಿತಿ ಬರುತ್ತೆ ಅಗ್ರಿಕಲ್ಚರ್ಗೆ ಮಾಡ್ತಿದ್ದಾರೆ ಜನ ಅಂದರೆ ಭಾಳ ಕಮ್ಮಿ ಮೊದಲೆಲ್ಲಾ ಹಗ್ರಿಕಲ್ಚರ್ ಅಂದರೆ ಭಾಳ ಜನ ವ್ಯವಸಾಯ ಮಾಡ್ಬೇಕು ನಾನು ಅಂತೇಳ್ಬುಟ್ಟು ಮಾಡ್ತಿದ್ರು ಈಗೆಲ್ಲ ಟ್ಯಾಕ್ಟ್ರು ಆ ಗಾಡಿ ಈ ಗಾಡಿ ಅಂತ ಬಂದಿರೋದ್ರಿಂದ ಎತ್ತುಗಳಿಂದ ಯಾರು ಉಳುಮೆ ಮಾಡ್ತಿಲ್ಲ ಹಂಗಾಗಿ ಅಗ್ರಿಕಲ್ಚರ್ ಕಮ್ಮಿ ಆಗ್ತಿದೆ ಇಲ್ಲೀ ಫ್ಯಾಕ್ಟ್ರಿ ಮೇಲೆ ಡಿಪೆಂಡ್ ಆಗಿರೋಕ್ಕಿಂತ ಜನರೆಲ್ಲ ಹೋಗ್ತಾರೆ ಬರ್ತಾರೆ ಆರಾಮ್ ಇರ್ತಾರೆ ಇಲ್ಲಿ ನಮ್ಗೆ ಇನ್ನೂ ಹೊಸ್ಪೇಟೆ ಜನ ಬಂದ್ಬಿಟ್ಟು ಹಣ್ಣು ಹಂಪ್ಲು ಹೂವು ಅಂತೇಳ್ಬುಟ್ಟು ಮಾರ್ತಿದ್ದಾರೆ ಸಾಕಷ್ಟು ಜನ ವೈಕಲ್ ಮಾಡ್ಕೊಂಡಿದ್ದಾರೆ ಹಾಟೋ ಇಲ್ಲ ಟಾಟಾ ಅಕ್ಸಿ ಅಂತೇಳ್ಬುಟ್ಟು ಆ ಥರ ಟ್ರಾವೆಲ್ ಮಾಡೋಕ್ಕೆ ಮಾಡ್ಕೊಂಡಿದ್ದಾರೆ ಗಾಡಿಗಳು ಸಾಕಷ್ಟು ಜನ ಬಂದು ಇಲ್ಲಿ ಆಟೋ ಡ್ರೈವರ್ಸ್ ಆಯಿತು ಅದಾಯಿತು ಅವರೆಲ್ಲ ಮಾಡೋ ಕೆಲಸ ನೋಡಿದರೆ ಅವ್ರಿಗಿನ್ನು ಏನು ಗೌರ್ಮೆಂಟ್ ಮಾಡ್ತಾ ಇಲ್ಲ ಅವರಿಗು ಗೌರ್ಮೆಂಟ್ ಕಡೆಯಿಂದ ಎಲ್ಲ ಥರದಾ ಸೌಲಭ್ಯಗಳು ಬೇರೆಬೇರೆಯವ್ರಿಗೆಲ್ಲ ಸಿಗುತ್ತೆ ಬಟ್ ಇವ್ರು ಆಟೋ ಚಾಲಕರಿಗಾಯಿತು ಡ್ರೈವರ್ಸ್ಗಳಿಗಾಯಿತು ಏನು ಉಪಯೋಗ ಆಗ್ತಾಯಿಲ್ಲ ಸ್ವಲ್ಪ ಈಗ ಆಗ್ಬೇಕಾಗಿರೋದು ಏನು ಅಂದರೆ ನನ್ನ ಅಭಿಪ್ರಾಯ ಈಗ ಇವರಿಗೆ ಡ್ರೈವರ್ಸ್ಗಾಯಿತು ಯಾರಿಗಾಯ್ತು ಇಲ್ಲ ಸ್ಕೂಲಿಗೋಗೊ ಮಕ್ಕಳಿಗಾಯ್ತು ಸ್ವಲ್ಪ ಸಹಾಯ ಮಾಡ್ಬೇಕು ಮಾಡ್ತಿದ್ದಾರೆ ಸ್ಕೂಲಿಗೋಗೊ ಮಕ್ಕಳಿಗೆ ಗೌರ್ಮೆಂಟ್ ಅಲ್ಲ ಬಟ್ ಇನ್ನು ಜಾಸ್ತಿ ಮಾಡ್ಬೇಕು ಅಂತೇಳಿ ವಿನಂತಿ ಏನಕಪ್ಪಾ ಅಂತಂದರೆ ಇಲ್ಲಿ ಜನ ಬಂದುಬಿಟ್ಟು ನನ್ನ ಮಗ ಓದ್ತಾನೆ ನಿನ್ನ ಮಗ ಓದ್ತಾನೆ ಅಂತೇಳಿ ಇದು ಮಾಡ್ತಿದ್ದಾರೆ ಅವ್ರಿಗು ಮುಂದೆ ಓದ್ಸೋಕ್ಕೆ ಆಗ್ತಾಯಿಲ್ಲ ಹಂಗಾಗಿ ದೊಡ್ಡ ದೊಡ್ಡ ಕಾರ್ಖಾನೆಗಳೋರೆಲ್ಲ ಸ್ವಲ್ಪ ಸಹಾಯ ಮಾಡಿದರೆ ಚೆನ್ನಾಗಿ ಅಂದಾಗೆ ಕಾರ್ಖಾನೆಯಲ್ಲಿ ಡಸ್ಟ್ ಜಾಸ್ತಿಯಿದೆ ಡಸ್ಟು ಬೀಳದಂತೆ ನೋಡ್ಬೇಕು ನಾವು ನೋಡ್ಕೊಬೇಕು ಅಂತಂದರೆ ಗಿಡ ಮರಗಳನ್ನು ಸ್ವಲ್ಪ ಬೆಳೆಸ್ಬೇಕಾಗತ್ತೆ ಅದು ನಮ್ಮ ಕರ್ತವ್ಯ ನಮ್ದು ಅಂದರೆ ಎಲ್ಲರದ್ದು ಕೆಲವೊಬ್ಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಏ ನನಗ್ ಯಾಕೆ ಬೇಕಪ್ಪಾ ನಿನಗ್ ಯಾಕೆ ಬೇಕಪ್ಪಾ ಅಂತಿದ್ದಾರೆ ಇನ್ನು ಕೆಲವೊಬ್ಬರು ಈ ಫ್ಯಾಕ್ಟ್ರಿನೇ ಬೇಡ ನಾನು ಆ ಕೆಲಸ ಮಾಡ್ತಿನಿ ಈ ಕೆಲಸ ಮಾಡ್ತಿನಿ ಅಂತೇಳ್ಬುಟ್ಟು ಮಾಡ್ತಿದ್ದಾರೆ ಭಾಳ ಜನ ಇಲ್ಲಿ ಹಣ್ಣಿನ ಅಂಗಡಿ ಅವು ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ಹೊಸ್ಪೇಟೆ ಬಂದ್ಬಿಟ್ಟು ನಮ್ಮ ಊರಲ್ಲೆಲ್ಲ ಆಲ್ಮೊಸ್ಟ್ ಆಲ್ ಫ್ಯಾಕ್ಟ್ರಿನೇ ಫ್ಯಾಕ್ಟ್ರಿ ಅಂದರೆ ಕಾರ್ಖಾನೆ ಆ ಕಾರ್ಖಾನೆಯಲ್ಲಿ ಹೋಗ್ತಿದ್ದಾರೆ ಹಂಗಾಗಿ ಇಲ್ಲಿ ಜನಕ್ಕೆ ಸ್ವಲ್ಪ ಅವೇ ಆಸರೆ ಆಗಿದ್ದಾವೆ ಇಲ್ಲಿ ಜನರಂತೆ ಜೀವನ ಅಂದರೆ ಬೆಳಗ್ಗೆ ಏಳ್ತಾರೆ ಡ್ಯೂಟಿ ಮಾಡ್ಕೊತಾರೆ ಬರ್ತಾರೆ ಇರ್ತಾರೆ ಇಷ್ಟೇ ಆಗಿರೋದು ಜೀವನ ಇವ್ರಿಗೆ ಲೇಬರ್ಸ್ ಅಂತೇ ಕರಿತಿದಾರೆ ಇವರಿಗೆಲ್ಲ ಸ್ವಲ್ಪ ಇಂಕ್ರಿಮೆಂಟ್ ಮಾಡ್ಬೇಕು ಅಂತೇಳಿ ಕೇಳ್ತಿದ್ದಾರೆ ಅಂದರೆ ಅವ್ರು ಹೇಳ್ತಾರ್ ಇಲ್ಲೋ ಗೊತ್ತಿಲ್ಲ ಆದರೆ ಚೆನ್ನಾಗಿ ಅಂತ ನಾವು ಹೇಳ್ತಿದ್ದಿವ್ ಇಲ್ಲಿ ನಾವಂದರೆ ನಾವು ಅಲ್ಲ ಎಲ್ಲರು ಏನಕಪ್ಪಾ ಅಂತಂದರೆ ಇಲ್ಲಿ ದಿನ ಅದೇ ಸ್ಯಾಲ್ಡ್ರಿ ಅದೇ ಅಂದರೆ ಭಾಳ ಕಷ್ಟ ಆಗ್ತದೆ ಆ ಡಸ್ಟು ಹಿಂಗಾಗಿ ಹಣ್ಣು ಹಂಪಲು ಮಾರ್ತಾರೆ ಅಂದರು ಕೂಡ ಬಿಸಿಲಲ್ಲಿ ಮಾಡಬೇಕಲ್ಲ ಹಂಗಾಗಿ ಇಲ್ಲಿ ಹೆದ್ದಾರಿಗಳು ಅಂದಪ ಅಂದರೆ ಹೆದ್ದಾರಿಗಳಲ್ಲಿ ಎಳನೀರು ಮಾರೋರು ಜಾಸ್ತಿ ಇರ್ತಾರೆ ಅವರು ಅವ್ರ ಉದ್ದೇಶ ಏನಂದರೆ ನಾನು ಇನ್ನೊಬ್ರ ಹತ್ರ ಕೂಲಿ ಗುಲಾಮನಾಗಿ ದುಡಿಯೋದು ಬೇಡ ಕೂಲಿ ಮಾಡೋದ್ಬೇಡ ನನ್ನ ಸ್ವಂತ ಕಸುಬಿರ್ಲಿ ಅಂತೇಳಿ ಮಾಡ್ತಿರ್ತಾರೆ ಅವ್ರು ಅಂದರೆ ಎಳ ನೀರು ಆಯಿತು ಹಣ್ಣಾಯಿತು ಇಲ್ಲಪ್ಪ ನನಗ್ ಇದೆಲ್ಲ ಆಗಿಲ್ಲ ಜ್ಯೂಸ್ ಅಂಗಡಿ ಮಾಡಿದೆ ಆ ಥರ ಮಾಡ್ತಾರೆ ಇಲ್ಲಿ ಸಾಕಷ್ಟು ಜನ ಕಿರಾಣಿ ಅಂಗ್ಡಿಗಳು ಭಾಳ ಮಾಡ್ಕೊಂಡಿದ್ದಾರೆ ಕಿರಾಣಿ ಅಂಗಡಿ ರೇಷನ್ ಕಟ್ಟಿದೆಯ ಅದು ಮಾಡಿದೆ ಇದು ಮಾಡಿದೆ ಅಂತೇಳ್ಬುಟ್ಟು ಇಲ್ಲಿ ಜನ ನೋಡಿದರೆ ಈ ನೀರಿನ ವಾಟ್ರ್ ಮ್ಯಾನ್ ಅಂತ ಇದ್ದಾರಲ್ಲ ಅಲ್ಲೇ ಒಂದು ಸ್ವಲ್ಪ್ ಜನ ಹೋಗ್ತಿದ್ದಾರೆ ಇನ್ನು ಸ್ವಲ್ಪ ಜನ ಫ್ಯಾಕ್ಟ್ರಿ ಬಿಟ್ಟು ಆಟೋ ಬಿಟ್ಟು ಎಲ್ಲ ಬಿಟ್ಟು ಸಿವಿಲ್ ಕೆಲಸ ಸಿವಿಲ್ ಕೆಲಸಕ್ಕೆ ಹೋಗ್ತಿದ್ದಾರೆ ಆ ಸಿವಿಲ್ ಕೆಲಸದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಇಂಕ್ರಿಮೆಂಟ್ ಜಾಸ್ತಿ ಆದರೆ ಚೆನ್ನಾಗಿ ಅನ್ನೋ ನನ್ನ ಅಭಿಪ್ರಾಯ ಏನಕಪ್ಪಾ ಅಂತಂದರೆ ಅವರು ದಿನ ಬೆಳಗ್ಗೆ ಡಸ್ಟಿ ಸಿಮೆಂಟ್ ಡಸ್ಟಿಗೆ ಇರ್ತಾರಲ್ಲ ಅವರಿಗೆ ಮುಂದೆ ಪ್ರಾಬ್ಲಮ್ ಆಯ್ತು ಅಂದರು ಕೂಡ ಗೋರ್ಮೆಂಟ್ ಕಡೆಯಿಂದ ಅವರಿಗೇನಾದ್ರು ತಲುಪ್ಬೇಕು ಅನ್ನೋ ಒಂದು ಉದ್ದೇಶ ಏನಕಪ್ಪಾ ಅಂತಂದ್ರೆ ಅವ್ರು ದಿನನಿತ್ಯ ದುಡಿಬೇಕಲ್ಲ ಹಂಗಾಗಿ ಎಲ್ಲರು ಇಲ್ಲಿ ಫ್ಯಾಕ್ಟ್ರಿಯಲ್ಲೇ ಮಾಡ್ತಾರೆ ಅಲ್ಮೊಸ್ಟ್ ಆಲ್ ಜನ ಈಗ ಅಲ್ಮೊಸ್ಟ್ ಆಲ್ ಮಾಡ್ತಿದ್ದಾರೆ ಅಂದ್ರು ಅವ್ರಿಗೆ ಫ್ಯಾಕ್ಟ್ರಿ ಕಡೆಯಿಂದ ಏನಾದರು ಸೌಲಭ್ಯ ಸಿಕ್ಕರೆ ಚೆನ್ನಾಗಿ ಅಂತ ನನ್ನ ಅನಿಸಿಕೆ